ಅಡ್ಗೆ ಮಾಡುವಾಗ ಅಂತಂದ್ರೆ ನಾವೂ ಬೇಳೆ ಅದನ್ನು ಏನಾರ ಬೇಳೆ ಬೇಯಿಸ್ಬೇಕು ಟೊಮೆಟೊ ಅದೆಲ್ಲ ಹಾಕಿ ಸಾರಿಗೆ ಏನಾದ್ರೂ ಇದು ಮಾಡಬೇಕು ಅಂತಂದ್ರೆ ನಾವು ಕುಕ್ಕರಲ್ಲಿ ಇಡ್ತೀವಿ ಬೇಡಪ್ಪ ಇದು ಹೋಳಿಗೆ ಗೀಳ್ಗೆ ಮಾಡ್ಬೇಕಾದ್ರೆ ಹೊರಗಡೆ ಇಡ್ತೀವಿ ಡಬ್ರಿಯಲ್ಲೆ ಇಡ್ತೀವಿ ಎಲ್ಲಪ್ಪ ಎಲ್ಲಿ ಎಲ್ಲ ಬಾಂಡೆ ಅಂದರೆ ಎಲ್ಲ ಎಲ್ಲನೂ ಯೂಸ್ ಮಾಡ್ತೀವಿ ನಾವು ಅಂದ್ರೆ ಕುಕ್ಕರ್ ಇರ್ಬೋದು ಸ್ ಹೋಳಿಗೆ ತವಾ ಇರ್ಬೋದು ಇವೆಲ್ಲವೂ ಯೂಸ್ ಮಾಡ್ತೀವಿ ಮತ್ತೆ ಬಾಂಡೆ ಅಂತಂದ್ರೆ ನಂಗೆ ಅಂದ್ರೆ ಎಲ್ಲ ಥರದ ಬಾಂಡೆಯಲ್ಲಿ ನಾನು ಅಡ್ಗೆ ಮಾಡೋದು ಭಾಳ ಇಷ್ಟ ನನ್ಗೆ ಮಾಡ್ತೀನಿ ಮತ್ತು ಇದೂ ಕ್ ಇದರಲ್ಲೆಲ್ಲ ಎಣ್ಣೆ ಅದು ಹಾಕೋಕ್ಕೆಲ್ಲ ಕ್ಯಾನಲ್ ಯೂಸ್ ಮಾಡ್ತೀನಿ ಮೊಸ್ರು ಹಾಕೋಕೆ ಕ್ಯಾನ್ ಯೂಸ್ ಮಾಡ್ತೀನಿ ಮತ್ತು ಬಳಸ್ತೀನಿ ಮತ್ತು ಕುಕ್ ಇದು ಅಡ್ಗೆ ಅಂತ ಅಂದ್ರೆ ಎಲ್ಲ ಎಲ್ಲ ರೀತಿಯಿಂದಲೂ ಸ್ಪೂನ್ಸ್ ಇರ್ಬೋದು ಇದು ಇರ್ಬೋದು ಚಂಚೆಗೊಳು ಅವೆಲ್ಲ ನಾನು ವೊರೈಟಿ ಚಂಚೆ ಎಲ್ಲ ತಗೊಂಡ್ಬರ್ತೀನಿ ನನಗೆ ಭಾಳ ಇಷ್ಟ ಅಂಥವೆಲ್ಲ ತಗೊಂಡ್ಬಂದು ನಾನು ಬಳಕೆ ಮಾಡೋದಂದ್ರೆ ಭಾಳ ಇಷ್ಟ ನನ್ಗೆ ಅಂದರೆ ಯಾಕೆ ಅಂತಂದ್ರೆ ಈ ಬಾಂಡೆಗಳು ಯಾಕೆ ಅಷ್ಟು ಶುದ್ಧವಾಗಿರ್ಬೇಕು ಅಂತಂದ್ರೆ ಈಗ ಮಣ್ಣಿನ ಪಾತ್ರೆ ಒಳಗೆ ಚಲೊ ಮಾಡಬೇಕು ಅಂದ್ರೆ ಕೆಲ್ವೊಂದು ಮಣ್ಣಿನವು ಯೂಸ್ ಮಾಡ್ತೀವಿ ಕೆಲ್ವೊಂದು ಈಗ ಮಣ್ಣಿಂದು ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಆದ್ರೆ ನಾವೂ ಈಗ ನಾನ್ ಸ್ಟಿಕ್ ಯೂಸ್ ಮಾಡ್ಬಾರ್ದು ನಾನ್ ಸ್ಟಿಕ್ ಯೂಸ್ ಮಾಡ್ತೀವಿ ಬಟ್ ಅದನ್ನ ಬಳಕೆಯೂ ಅಷ್ಟು ಸರಿಯಾಗಿದಿರ್ಬೇಕು ಅದಕ್ಕೆ ಸ್ಪೂನ್ ಎಲ್ಲ ಕಾ ಹಾಕಿದರೆ ಮತ್ತು ಇದಾಗಿ ಬಿಡ್ತದಲ್ಲ ಅದ್ರದ್ದು ಮ್ಯಾಲಿಂದ ಅದ್ರದ್ದು ಎಲ್ಲ ಕಿತ್ಕೊಂಡು ಬಂದು ಮೇಲಿಂದ ಕೋಟಿಂಗ್ ಎಲ್ಲ ಕಿತ್ತು ಮತ್ತು ಅಡ್ಗೆಲಿ ಎಲ್ಲ ಹೋಗ್ತೈತಿ ಅಂಥೇಳಿ ನಾವು ಅಗದಿ ಅದನ್ನು ಕಟ್ಗೆ ಅದು ಚಮ್ಚಗಳು ಇರ್ತಾವಲ್ಲ ಕಟ್ಗಿ ಇವೆಲ್ಲ ಸಿಗ್ತಾವು ಬೇರೆ ಅವನ್ನು ಎಲ್ಲ ತಗೊಂಡ್ಬಂದು ಅದರಲ್ಲೇನೆ ಯೂಸ್ ಮಾಡ್ತೀವಿ ಮತ್ತು ಪಾತ್ರೆ ತಿಕ್ಕಬೇಕಾದ್ರ ಅದನ್ನು ಕೋಟಿಂಗ್ ಹೋಗಬಾರ್ದು ಅಂಥೇಳಿ ಸಾಫ್ಟ್ ಅಂದೊಂದು ಇದನ್ನ ತಗೊಂಡು ನಾವು ಕ್ಲೀನ್ ಮಾಡ್ತಾ ಮಾಡ್ತೀವಿ ಅದರಿಂದ ನಮ್ಗೆ ಅದರಿಂದ ನಮ್ಗೆ ಹೆಲ್ತಿಗೂ ಇದು ಉಪ್ಯೋಗಾಕ್ಕೈತಿ ಅದು ಯಾಕಂತಂದ್ರೆ ಅದು ಅದ್ರ ಕೋಟಿಂಗ್ ಕಿತ್ತು ಮತ್ತು ಊಟದಲ್ಲಿ ಎಲ್ಲ ಹೋಗಬಾರ್ದು ಅಂಥೇಳಿ ಅದನ್ನ ಒಂದು ನಾನು ಭಾಳ ಎಚ್ಚರಿಕೆಯಿಂದ ಮಾಡ್ತೀನಿ ಒಂದು ಇನ್ನೊಂದು ಹೇಳ್ಬೇಕಂತ ಅಂದರೆ ನಾವೂ ರೊಟ್ಟಿ ಅದೆಲ್ಲ ಮಾಡಬೇಕಾದ್ರೆ ನಾನೂ ಇದು ಇದರಲ್ಲೇ ಮಾಡ್ತೀನಿ ಮೊದಲೆಲ್ಲ ಕಲ್ಲಿನವು ಕೋಮಣಿಗೆ ಎಲ್ಲ ಬರ್ತಿದ್ವು ಅದರಾಗ ಮಾಡ್ತಿದ್ವಿ ನಾವು ಮೊದಲೆಲ್ಲ ಈಗಿಲ್ಲ ಈಗ ಕಲ್ಲು ಮ್ಯಾಲೇನ ಮಾಡ್ತೀವಿ ಕೋಮಣ್ಗಿ ಯಾಕಂದ್ರೆ ಇಟ್ಕೊಂಡು ಅದೆಲ್ಲ ಮಾಡಬೇಕು ಅಂತಂದ್ರೆ ಭಾಳ ನಾವೆಲ್ಲ ಆಫೀಸ್ಗೆ ಹೋಗೋದ್ರಿಂದ ಭಾಳ ಟೈಮ್ ಹಿಡಿತೈತಿ ನಿನಗಾಗಿ ನಾವು ಅಲ್ಲೇ ಕಾಲು ಮೇಲ್ನೆ ಮಾಡ್ಕೊಳ್ತೀನಿ ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಎಲ್ಲ ಮತ್ತು ಇವೂ ಜರ್ಮನ್ ಬರ್ತಾವು ಅದು ಅದ್ರಲ್ಲಿ ಎಲ್ಲ ನಾವು ಪಲ್ಯ ಸಾರು ಈ ಥರ ಎಲ್ಲ ಮಾಡ್ತೀವಿ ಇದರಲ್ಲಿ ಮಾತ್ರ ನಾವೂ ಮಾಡ್ಬೇಕು ಅಂತಂದ್ರೆ ಸಹ ಹಾಲು ಗೀಲ್ ಕಾಯ್ಸ್ಬೇಕು ಅಂತಂದು ಮತ್ತು ಸ್ಟೀಲಿನ ಬಾಂಡೆ ಯೂಸ್ ಮಾಡ್ತೀವಿ ಪಲ್ಯ ಸಾರು ಇವೆಲ್ಲ ಮಾಡ್ಬೇಕು ಅಂತಂದ್ರೆ ಕೋಸಂಬರಿ ಇವೆಲ್ಲ ಎಲ್ಲನೂ ಮಾಡ್ಬೇಕು ಅಂತಂದ್ರೆ ಕೆಲ್ವೊಂದನ್ನು ನಾವೂ ಜರ್ಮನೀ ಇದ್ರೊಳ್ಗೇನೆ ಮಾಡ್ತೀವಿ ಜರ್ಮನಿ ಬಾಂಡೆ ಒಳ್ಗೇನೆ ಮಾಡ್ತೀವಿ ಸ್ಟೀಲಿಂದು ಬಾಂಡೆ ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಎಲ್ಲ ಮತ್ತು ಹೇಳ್ಬೇಕು ಅಂತ ಅಂದ್ರೆ ಮಜ್ಜಿಗೆ ಮಾಡ್ಲಿಕ್ಕೆ ಕಡುಗೋಲು ಕಟ್ಗೆದೆ ಯೂಸ್ ಮಾಡ್ತೀವಿ ಸ್ಟೀಲಿಂದು ಯೂಸ್ ಮಾಡೋಂಗಿಲ್ಲ ಯಾಕಂದ ಮೊದ್ಲಿಂದಲೂ ನಾನು ಕಟ್ಗೆದೆ ಯೂಸ್ ಮಾಡ್ಕೊಂಡು ಬಂದೀನಿ ಕಟ್ಗೆದೆ ಮಾಡ್ತೀನಿ ಹಾಲತ್ತಿಗುಣಿ ಇರ್ಬೋದು ಲತ್ತಿ ಗುಣಿನೂ ಕಟ್ಗೆ ಇದು ಕೆಲ್ವೊಬ್ರು ಎಲ್ಲ ಸ್ಟೀಲಿಂದು ಯೂಸ್ ಮಾಡ್ತಾರೆ ಬಟ್ ನಾನು ಕಟ್ಗೆದ್ನ ಯೂಸ್ ಮಾಡ್ತೀನಿ ಮತ್ತು ಕೊಬ್ಬರಿ ತುರಿಲಿಕ್ಕೆ ಅದಕ್ಕೆಲ್ಲ ನಾನು ಅದಕ್ಕೆಲ್ಲ ಸ್ಟೀಲಿನ ಸ್ಟೀಲಿಂದು ಇದೆ ನನ್ನ ಹತ್ರ ಸ್ಟೀಲಿಂದೇ ಯೂಸ್ ಮಾಡ್ತೀನಿ ಹಾಂ ಕುಕ್ಕರ್ ಎಲ್ಲ ಕೆಲವೊಂದು ಸ್ಟೀಲಿನವು ಅದಾವು ಕೆಲವೊಂದು ಹೆಂಡಲ್ ಇದ್ರೂ ಬರ್ತವೆ ಜರ್ಮನ್ ಟೈಪು ಬರ್ತವೆ ಅವೂ ಯೂಸ್ ಮಾಡ್ತೀನಿ ಮತ್ತು ಕೆಲ್ವೊಂದು ಇವ್ನೆಲ್ಲ ಸ್ಪೂನ್ಗಳು ಅವೆಲ್ಲ ಅವೆಲ್ಲ ಸ್ಟೀಲಿನವೇ ಇದ್ದವು ನನ್ನ ನನ್ನ ಕಡೆ ಸ್ಟೀಲಿಂದು ಅದಾವು ಟೀ ಕುಡ್ಯೋಕೆ ಕಪ್ ಆಯ್ತು ಇದ್ಕಾಯ್ತು ಅದನ್ನೆಲ್ಲ ಸ್ವಲ್ಪ ಮಣ್ಣಿನವು ತಂದಿಟ್ಟಿದ್ದೀನಿ ಅದರಲ್ಲಿ ಟೀಗೆ ಎಲ್ಲ ಕುಡಿತಾರೆ ಮತ್ತು ಟಿಫಿನ್ಗೆಲ್ಲ ಬಾಂಡೇ ಯೂಸ್ ಮಾಡೋದು ಅಂತಂದ್ರೆ ನಾವೂ ಇದ್ರ ಬಾಂಡೆನೇ ಯೂಸ್ ಮಾಡ್ತೀವಿ ಸ್ಟೀಲಿಂದು ತಟ್ಟೆ ಇರ್ಬೋದು ಅಥ್ವಾ ಚೆನ್ನಾಗಿ ಕಾಣಬೇಕು ಚೆಂದ ಇರಬೇಕು ಮಕ್ಳು ಒಂದು ಸ್ವಲ್ಪ ಚೆಂದವೂ ಕೇಳ್ತಾರೆ ಅಂಥೇಳಿ ಕೆಲವೊಂದನ್ನ ನಾನೂ ಇದ್ರಾಗೂ ತಗೊಂಡು ಬಂದಿದ್ದೀನಿ ಬೇರೆ ಡಿಸೈನರ್ ಇದು ಬರ್ತಾವಲ್ಲ ಪ್ಲೇಟ್ಸ್ ಎಲ್ಲ ಬರ್ತವೆ ಅದನ್ನ ನಾವು ತಗೊಂಡು ಬಂದಿದ್ದೀನಿ ಅವನ್ನು ಯೂಸ್ ಮಾಡ್ತೀನಿ ಮತ್ತು ಹೇಳ್ಬೇಕಂದ್ರೆ ಬಾಂಡೆಗಳು ಒಳಗೆ ಇಷ್ಟೆ ವೆರೈಟೀ ಏನಿಲ್ಲ ಬಾಂಡೆ ಸ್ಟಾಂಡ್ ಅವು ಎಲ್ಲ ಸ್ಟೀಲಿನವು ಮತ್ತು ನಾವೂ ಚಟ್ನಿ ಪುಡಿ ಮತ್ತು ಇದು ಈ ಥರ ಖಾರ ಪುಡಿ ಇವೆಲ್ಲ ಎಲ್ಲವೂ ಹಾಕಿಡೋಕೆ ಮಾಡ್ಬೇಕು ಅಂತಂದ್ರೆ ಅವು ಕೆಲವೊಂದು ಕಾಜಿನವದು ಇದಾವೆ ನನ್ನ ಹತ್ರ ಕೆಲವೊಂದು ಇದು ಇದ್ರೂ ಇದಾವ ಪ್ಲಾಸ್ಟಿಕ್ನೂ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋಲ್ಲ ಕೆಲವೊಂದನ್ನ ಇದರಲ್ಲೆ ಯೂಸ್ ಮಾಡ್ತೀನಿ ನಾನು ಕ ಇದ್ರ ಬಾಂಡೆಲೇನೆ ಯೂಸ್ ಮಾಡ್ತೀನಿ ಬ ಆಮೇಲೆ ಉಪ್ಪು ಅದೆಲ್ಲ ಹಾಕೋಕೆ ಅಂತಂದ್ರೆ ನಾನು ಇದ್ರದ್ದೂ ಉಪ್ಪಿನ್ಕಾಯಿ ಭರಣಿ ಟೈಪ್ ಭರಣಿನ ತಗೊಂಡು ಬಂದಿರ್ತೀನಿ ಉಪ್ಪಿನ್ಕಾಯ್ಗಳು ಎಲ್ಲ ಭರಣಿ ಒಳ್ಗೇನೆ ಹಾಕ್ತೀನಿ ಪ್ಲಾಸ್ಟಿಕಲಿಗೆ ಹಾಕೋಲ್ಲ ಬರೋ ಭರ್ಣಿವ ತಗೊಂಡು ಬಂದೀವಿ ಈ ಒಂದು ಇವನ್ನೆಲ್ಲ ಹಾಕೋಕೂ ಭರ್ಣಿಗಳಾ ಯೂಸ್ ಮಾಡ್ತೀನಿ ನಾನು ಖಾರ ಇವನ್ನೆಲ್ಲ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲ ಅವನ್ನೆಲ್ಲ ಭರ್ಣಿನ ಯೂಸ್ ಮಾಡ್ಕೊಳ್ತೀನಿ ಬೇರೆ ಏನೂ ಯೂಸ್ ಮಾಡೋಂಗಿಲ್ಲ ಮತ್ತು ಕೆಲವೊಂದು ಹೇಳ್ಬೇಕಂದ್ರೆ ಮತ್ತೇನು ಏನು ಏನು ಹೇಳ್ಬೋದು ಅಂದ್ರೆ ಅಲ್ಮೋಸ್ಟ್ ನಮ್ಮ ನಮ್ಮ ಹೆಲ್ತಿಗೆ ಏನು ಯೂಸ್ ಆಕ್ಕೇತಿ ಅಂದ್ರೆ ಹೆಲ್ತಿಗೆ ಏನು ಎಫೆಕ್ಟ್ ಆಗ್ದಂಥ ಬಾಂಡೆಗಳನ್ನು ನಾವೂ ಉಪಯೋಗ್ಸ್ತೀವಿ

ಬಾಂಡೆ ಬಾಂಡೆ ತೊಳೀಲಿಕ್ಕೆಲ್ಲ ಬರ್ತಾರೆ ಬಾಂಡೆ ಎಲ್ಲ ಚೆನ್ನಾಗಿ ಕ್ಲೀನ್ ತೊಳಿತಾರೆ ಒಂದು ಇಷ್ಟು ಇಷಷ್ಟು ಬಿಟ್ರೆ ಬೇರೆ ಏನೂ ಇದಿಲ್ಲ ಬಾಂಡೆ ಬಗ್